ಹಲೋ ಸರ್ ನಮಸ್ಕಾರ ನನ್ನ ಹೆಸರು ಶಿಲ್ಪಾ ಅಂತೇಳಿ ನಾನು ಶಿಗ್ಗಾವಿಂದ ಕಾಲ್ ಮಾಡ್ತಿರೋದು ಇವಾಗ ನಾನು ರೀಸೆಂಟಾಗಿ ಬೆಂಗ್ಳೂರಿಗೆ ಬಂದಿದ್ದೀವಿ ಇಲ್ಲಿ ನಾವಿವಾಗ ಮೂರು ಜನ ಇದ್ದೀವಿ ನಾನು ನಮ್ಮ ಮನೆಯವ್ರು ಮತ್ತೆ ನಮ್ಮ ಅತ್ತೆ ನಮಗೆ ಏನು ಅಂದರೆ ಈ ಪ್ರೊಮೋದಿಂದಾ ನಮಗೇನು ಉಪ್ಯೋಗವಿದೆ ಇದರಿಂದ ಏನು ರಿಯಾಯಿತಿ ನಮ್ಗೆ ಸಿಗುತ್ತೆ ಅನ್ನೋದೂ ತಿಳ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿರೋದು ನಮ್ಗೆ ಈ ಕ್ಯಾಬಲ್ಲಿ ಏನಂತಂದರೆ ಒಂದು ಪ್ರೊಮೋದ ಬಗ್ಗೆ ಹೇಳಿದರು ಇದನ್ನು ತಿಳ್ಕೊಳೋಕೋಸ್ಕರನೇ ನಾನೂ ನಿಮ್ಮಹತ್ರ ಕೇಳ್ತಿದೀನಿ ಇಲ್ಲಿ ನಮಗೀಗ ಬೆಂಗಳೂರಲ್ಲಿ ಏರ್ಪೋರ್ಟಿಂದ ಮೆಜೆಸ್ಟಿಕ್ಕಿಗೆ ಮತ್ತು ಮೆಜೆಸ್ಟಿಕ್ಕಿಂದ ಏರ್ಪೋರ್ಟಿಗೆ ನಾವು ಡೈಲಿ ಟ್ರಾವಲ್ ಮಾಡೋದು ನಮ್ಗೆ ಇದರಿಂದ ಏನು ರಿಯಾಯಿತಿ ಸಿಗುತ್ತೆ ಇದರಿಂದ ನಮ್ಗೇನು ಅನುಕೂಲ ಇದೆ ಅನ್ನೋದನ್ನು ಸಲ್ಪ ತಿಳಿಸ್ಕೊಡ್ತಿರ ಯಾಕೆ ಅಂತಂದರೆ ಇವಾಗ ಆಮೇಲೆ ನಮ್ಗೆ ಡಿಸ್ಕೌಂಟ್ ಬೇಕು ಇದರಲ್ಲೀ ಎಷ್ಟು ಪರ್ಸಂಟೇಝ್ ಇದೆ ಎಷ್ಟು ನಮಗೆ ಅನುಕೂಲ ಆಗುತ್ತೆ ಗ್ರಾಹಕರಿಗೆ ಏನೇನು ಇದರಿಂದ ಫೆಸಿಲಿಟಿಗಳಿದೆ ಅನ್ನೋದನ್ನು ಇವಾಗ ಸೊ ನಾನು ಇವಾಗ ಡೈಲಿ ಓಡಾಡೋದ್ರಿಂದ ಇವಾಗ ನನ್ನನ್ನು ಸುಮಾರು ಜನ ಕೇಳ್ತಾರೆ ಇದನ್ನು ನಾನು ರಿಯಾಯಿತಿ ಈ ಥರ ಇದೆ ಅಂತ ನಮಗೇನಾದರೂ ನೀವು ತಿಳಿಸ್ಕೊಟ್ಟರೆ ನಾನು ಬೇರೆಯವ್ರಿಗೆ ಹೇಳೋಕು ಒಂದು ಸುಲಭ ಆಗುತ್ತೆ ಇವಾಗ ನಾನು ಡೈಲಿ ಇವಾಗ ವರ್ಕಬಲ್ ನಾನು ಹೋಗ್ತಿರೋದು ಡೈಲಿ ಅಪ್ಪೊಂಡೌನ್ಸ್ ಇರ್ತದೆ ಆಮೇಲೇ ಕ್ಯಾಬಲ್ಲಿ ಬುಕ್ ಮಾಡಿಕೊಂಡು ಈ ಥರ ರಿಯಾಯಿತಿ ಇದೆ ಪ್ರೋಮೋದಿಂದ ಅಂತ ಸುಮಾರು ಜನದ ಕಡೆಯಿಂದ ಕೇಳಿಕೊಂಡೆ ನಾನು ಹಾಗಾಗಿ ಇವಾಗ ಇದ್ರ ಬಗ್ಗೆ ತಿಳ್ಕೊಂಡು ಇದ್ರ ಬಗ್ಗೆ ನಾನೂ ವಿಚಾರ ಮಾಡಿಕೊಂಡು ಇವಾಗ ನಾನು ಡೈಲಿ ಹುವ ಓಡಾಡೋದರಿಂದ ಒಂದೇ ಕ್ಯಾಬನ್ನೇ ನಿಮ್ಮದನ್ನೆ ಕ್ಯಾಬ್ ನಾನು ಬುಕ್ ಮಾಡಿಕೊಂಡು ಓಡಾಡ್ಬೋದು ಇದರಲ್ಲಿ ನನ್ಗೆ ಏನು ರಿಯಾಯಿತಿ ಇದೆ ಏನೂ ಇದರಿಂದ ಅನುಕೂಲ ಇದೆ ಅನ್ನೊದನ್ನು ಸ್ವಲ್ಪ ತಿಳಿಸ್ಕೊಟ್ಟರೆ ತುಂಬ ಒಳ್ಳೇದು ತುಂಬ ತ್ಯಾಂಕ್ಸ್ ಧನ್ಯವಾದಗಳು